ನನ್ನೆಸರು ಭೂಮಿಕಾ ನಾನು ಇರುವಂಥದ್ದು ಇರಿಯ ಅಂದರೆ ಅಗಸ್ರ ಮನೆ ಇಲ್ಲೇ ನಮ್ಮ ನಮ್ಮ ಓಣ್ಯಾಗ ನೀರಿನ ಸಮಸ್ಯೆ ಭಾಳೈತೆ ಹೆಂಗಂದ್ರೆ ವಾರದಾಗ ಎಂಟು ದಿನ ಎಂಟು ದಿನಕ್ಕೊಂದ್ಸಲ ಬಿಡ್ತಾರೆ ನೀರು ನೀರು ಕುಡಿಬೇಕಂದ್ರೆ ಎರಡೇ ದಿನ್ದ ಎಂಟು ದಿನಕ್ಕೆ ನಾವು ಎಲ್ಲ ಪಾತ್ರೆಗಳ ತಿಕ್ಕಿ ನಳ ಬಂದಾಗ ತುಂಬ್ಬೇಕು ಎಲ್ಲ ಪಾತ್ರೆ ಆತು ಸಾಮಾನುಗಳಾತು ಹಂಗಾ ತಿಕ್ಬೇಕು ನೀರಿನ ಸಮಸ್ಯೆ ಬಂದ್ರಂದ್ರೆ ಭಾಳ ಭಾಳ ಐತೆ ಹೆಂಗಂದ್ರ ನೀರು ಕುಡಿಯಕ್ಕೆ ತುಂಬ ಗಲೀಜು ಮತ್ತು ಹೆಂಗಂದ್ರೆ ಎಂಟು ದಿನ ಆಗುತ್ತಲ್ಲ ಅದರೊಳಗೆ ಕೀಟಗಳು ಎಲ್ಲಗಳು ಬರ್ತಾವ ಯಾವ್ಥರ ಅಂದ್ರೆ ನಮ್ಮನಿ ಒಳ್ಗೆ ಓಣಿ ಒಳ್ಗೆ ತುಂಬ ನೀರಿನ ಸಮಸ್ಯೆ ಯಾವ್ಥರ ಅಂದ್ರೆ ನೀರು ಎಂಟೆಂಟು ದಿನಕ್ಕೆ ಒಂದ್ಸಲ ವಾರ್ದಕ್ಕ ಬರ್ತೈತಿ ಅದಕ್ಕೆ ನೀರು ಕುಡಿಯಕ್ಕೆ ಭಾಳ ಮುಜುಗರಾಗುತ್ತೆ ಹಂಗೆ ನೀರಿನ ಸಮಸ್ಯೆ ಬಂದರೆ ನೀರು ಓಣಿ ಒಳಗೆ ನೀರು ಬರ್ತೈತೆ ಅಂದ್ರೆ ಕಾಲ್ ಮಾಡ್ಬೇಕು ನೀರು ಬಂದಿಲ್ಲ ಬಿಡಿ ನೀರಂತ ಕಾಲ್ ಮಾಡ್ಬೇಕು ಅವರೇ ಒಮ್ಮೊಮ್ಮೆ ಪಿಕ್ ಫೋನ್ನಾ ಪೋನ್ ಎತ್ತಾರ ಒಮ್ಮೆ ಪೋನ್ ಎತ್ತಂಗಿಲ್ಲ ಆದ್ರು ಮ್ಯಾಲೆ ಮ್ಯಾಲೆ ಮ್ಯಾಲೆ ಕಾಲ್ ಮಾಡ್ಬೇಕು ನೀರು ಕಾಲ್ ಮಾಡಿದಾಗ ಅವರು ಎಂಟು ದಿಸಕೊಂದ್ಸಲ ಬಿಡ್ತಾರೆ ಪೋನ್ ಅವ ಪಿಕ್ ಮಾಡ್ದ ನೀರು ಬಂದಿಲ್ಲೆಂದೇನು ಕೇಳ್ತಾನೆ ಹ್ಞೂ ರಿ ಬಂದಿಲ್ರಿ ನೀರು ಬಿಡ್ರಿ ಬಿಡ್ರಿ ಬಿಡ್ರಿ ಅಂತಂತ ಹೇಳ್ಬೇಕು ಹಂಗೆ ಮತ್ತು ಎಂಟು ದಿನ ಆದ್ಮೇಲೆ ಮತ್ತೆ ಕಾಲ್ ಮಾಲ್ಬೇಕು ಕಾಲ್ ಮಾಡತೀನಲ್ಲ ಫೋನ್ ಪಿಕ್ ಮಾಡಂಗೆ ಇಲ್ಲ ಯಾಕಂದ್ರೆ ನೀರು ಬರ್ತೈತಿ ವೈಟ್ ಮಾಡ್ರಿ ವೈಟ್ ಮಾಡ್ರಿ ಅಂತಾರೆ ಆದ್ರೆ ಮನೆ ಒಳಗೆ ತುಂಬ ಸಮಸ್ಯೆಯಾಗೈತಿ ಯಾಕಂದ್ರೆ ಮನೆಯಲ್ಲಿ ಸಣ್ಣ ಸಣ್ಣ ಸಣ್ಣ ಹುಡುಗ್ರು ಅದಾರ ಅವ್ರ್ಗೆ ಏನೋ ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಪಾತ್ರೆ ತೊಳೆಯಾಕೆ ಹಾಕಾಯ್ತ ಬಟ್ಟೆ ಒಗೆಯಾಕೆ ಹಾಕಾ ಒಗೆಯಕ್ಕೆ ಹಾಕಿದೆ ನೀರು ನೀರಿನ ಸಲ ಕಾಯಬೇಕು ಯಾವ್ಥರ ಅಂದ್ರೆ ನಾವು ಏನೇ ಒಂದು ಸಾ ಪಾತ್ರೆಗಳಾಯ್ತು ಬಟ್ಟೆ ಒಗೆಯಕ್ಕೆ ಆತು ನಮ್ಮ ದಿನನಿತ್ಯ ಏನು ನಾವು ಪ್ರತಿದಿನ ಏನೇನು ಕೆಲಸ ಮಾಡ್ತೀರಲ್ಲ ಅದ್ರ ಪ್ರಕಾರ ನಾವು ನೀರು ಬಳ್ಸ್ತಿರಿ ಎಲ್ಲ ಇದು ನಿಮಗೂ ಗೊತ್ತು ನಮಗೂ ಗೊತ್ತು ಯಾವ್ಥರ ಅಂದ್ರೆ ಅಂಗಾ ನಮ್ಮ ನೀರಿಂದೇನ ಸಮಸ್ಯೆ ಆದ್ರಂದ್ರೆ ನಾವು ತಳ ತಡನೆ ಮಾಡದೆ ಬೇರೆ ಬೇರೆ ಬೇರೆ ಕಡೆ ಅಂದರೆ ಈ ನೀರು ಕೊಡ ತಗೊಂಡ್ ಹೋಗಿ ನೀರು ತುಂಬ್ಕೊಂಡ್ ಬರ್ತೀವಿ ಹಂಗೆ ನಿಮ್ಗೆ ನೀರಿಲ್ಲದ ಜೀವನನೇ ಇಲ್ಲ ಮನುಷ್ಯಂಗೆ ಯಾಕಂದ್ರೆ ನೀರು ತುಂಬ ತುಂಬ ಶುದ್ಧ ಶುದ್ಧ ನೀರು ಕುಡಿಯೋದಿಂದ ನಮ್ಮ ದೇಹ ತುಂಬ ಚಲೋ ಆಗಿರುತ್ತೆ ಅದರೆ ಕೆಟ್ಟ ನೀರು ಕುಡಿದರೆ ಸಮಸ್ಯೆಗಳು ಬರ್ತವ ಆರೋಗ್ಯದ ಮ್ಯಾಲೆ ಏನೇನು ಅಂಶಗಳು ಬೀರ್ತಾವ ಅದಕ್ಕೆ ನೀರು ಕುಡಿಬೇಕು ನೀರು ಕುಡಿದಿಂದ ದಿನನಿ ದಿನ ಮನೆಯಲ್ಲಿ ಅಳ್ತಾರೆ ಎಲ್ಲ ಡಾಕ್ಟರ್ ಹೇಳ್ತಾರ ಹೇಳ್ತಾರೆ ಎರಡು ಲೀಟರ್ ನೀರು ಕುಡಿಯಾ ಅಂತ ಆದ್ರೆ ನೀರಿನಿಂದ ನೀರು ಕುಡಿಬೇಕು ಎಂತ ನೀರು ಕುಡಿಯಬೇಕು ಶುದ್ಧ ನೀರು ಕುಡಿಬೇಕು ಅಂದ್ರೆ ನೀರು ಕುಡಿಯೊದಿಂದ ನಮ್ಮ ದೇಹ ಆತು ದೇಹದಲ್ಲಿರುವಂಥ ಜಟರಾಯ್ತ ನೀರು ಕುಡಿಯೋದು ಡೈಲ್ ದಿನ ದಿನನಿತ್ಯ ಕುಡಿಬೇಕು ಯಾಕಂದಂದು ದೇಹದ ಮೇಲೆ ಹಲವಾರು ಆರೋಗ್ಯ ಆರೋಗ್ಯ ಕೆಡ್ತೈತೆ ಡೈಲಿ ದಿಸಾ ಕುಡುದ್ರಿಂದ ದೇಹ ಶುದ್ಧವಾಗಿ ಇರುತ್ತೆ

ಮತ್ತು ಎಲ್ಲರಾದ್ರೆ ನೀರಾದ್ರೆ ಏನಾರ ಬಂದ ತಕ್ಷಣನೆ ನಾವು ಎಲ್ಲ ಪಾತ್ರೆ ತೊಳ್ದು ತುಂಬೇಕು ಅದ್ರೊಳ್ಗೆ ಏನಾದರು ಕೀಟಾನುಗಳೇ ಇಲ್ಲ ಕೀಟನಾಶಗಳಾಯತ ಏನಾದರೆ ಇದ್ದರೆ ತೊಳ್ದು ತಿನ್ಬೇಕು ನೀರು ಕುಡಿ ನೀರು ತುಂಬ ಶುದ್ಧ ಆಗಿರ್ಬೇಕು ಹಂಗೆ ನೀರು ಬೇಕಪ್ಪ ಅಂದ್ರೆ ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದ್ರ ಊಟ ಇದ್ಲಿಕ್ಕಂದರು ಪರವಾಗಿಲ್ಲ ಆದ್ರೆ ನೀರು ನಮ್ಗೆ ತುಂಬ ಅವಶ್ಯಕ ಆಗತ್ತೆ ಯಾಕಂದ್ರೆ ನೀರು ಬೇಕು ನೀರಿಲ್ಲದ ಮನುಷ್ಯನ ಜೀವನೇ ಇಲ್ಲ ಹಂಗೆ ನೀರು ಗಿಡಕ್ಕೆ ಬೇಕು ಮನ್ಷಂಗೆ ಬೇಕು ಪ್ರಾಣಿಗೆ ಬೇಕು ಪಕ್ಷಿ ಬೇಕು ಮತ್ತು ಎಲ್ಲಾಕ್ಕು ಬೇಕು ಒಟ್ಟು ನೀರಿಲ್ಲ ಜೀವನನೇ ಇಲ್ಲ ಹಂಗೆ ಯಾವುದು ದೇವಾಲಯ ಆತು ಮನೆಯಲ್ಲಿ ಯಾವುದೋ ಒಂದ್ ಮನೆ ಒಳಗೆ ಏನು ಒಂದು ಅಬ್ ಇರ್ಲಿಯ ಅರೆದಿನ ಇರ್ಲಿಯ ಏನು ಇರಲಿ ಒಟ್ಟು ನೀರಿಲ್ಲದ ನಮ್ಮ ಕೆಲಸ ಕಾರ್ಯಾಚರಣೆನ ಮುಂದು ಹೋಗಂಗಿಲ್ಲ ನೀರಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ನೀರಿಂದಲ್ಲಾ ನಮ್ಮ ಜೀವನ ನಡಿತೈತೆ ಯಾವ್ಥರ ಅಂದ್ರೆ ಈಗ ಯಾವುದೇ ಒಂದು ಊಟ ಇರ್ಲಿಕಂದ್ರು ಪರವಾಗಿಲ್ಲ ಆದ್ರೆ ನೀರು ಇರಬೇಕು ಈಗ ಯಾವುದೇ ಒಂದು ಅಂದರೆ ನೀರಿನ ಬಗ್ಗೆ ನೀರಿಲ್ಲ ತಕ್ಷಣ ನಾವು ನೀರು ಎಂಟು ದಿನಕ್ಕೆ ಬಿಡ್ತಾರೆ ಅಂದರೂ ಒಮ್ಮೊಮ್ಮೆ ಬಿಡಂಗಿಲ್ಲ ಅಂತ ಹೇಳ್ದ್ಯಲ್ಲ ನಾನು ನೀರು ಬೀಳಿಕಂದರೂ ನಮ್ಮ ಓಣ್ಯಾಗ ಕಾರ್ಪಿಟ್ರ್ಗೇರೇ ಯಾರ್ಗಾರ ಪೋನ್ ಹಚ್ಚಿ ನೀರಿನ ಟ್ಯಾಂಕಿಗೆ ತರುಸ್ತಾರೆ ನೀರು ತರೋಕೆ ಹೋದ್ರ ಕೂಡ ಇಲ್ಲ ತಿಕ್ಬೇಕು ತೊಳಿಬೇಕು ಅಂತೀವಿ ಹಂಗೆ ನೀರಿಂದಲೇ ನಮ್ಮ ಜೀವನ ಮುನ್ನಡಿತೈತಿ ನೀರು ನೀರು ಬೇಕಂತ ನೀರು ಕುಡ್ಕೋ ಕುಂದ್ರ ಆಗಂಗಿಲ್ಲ ಆದರು ನೀರು ಕುಡಿಬೇಕು ನೀರು ಬೇ ನೀರು ನೀರು ಮೆ ನೀರು ಮುಖ್ಯ ನೀರಿಂದಲೇ ತೋಟ ಬೆಳಿಬೋದು ಆಹಾರ ಧಾನ್ಯಗಳು ಹೆಂಗಂದ್ರ ಸಸ್ಯಕ್ಕೆ ಎಷ್ಟು ನೀರು ಹಾಕ್ತೀವಿ ಅಷ್ಟು ಚಲೋ ಆಗುತ್ತೆ ಒಂದು ನೀರಿಲ್ಲದ ಈ ಜೀವನ ಅಂದರೆ ಈ ದಿಪ್ ಈ ಪ್ರಪಂಚದಲ್ಲೇ ಆತು ಈ ದೇಶದಾಗ ಆತು ನೀರಿಂದ ಜೀವ ನಡ್ಸ್ಬೇಕು ನೀರಿದ್ರೆ ಜೀವನ ನೀರಿದ್ರೆ ಸಸ್ಯ ನೀರಿದ್ದರೆ ವನ ನೀರಿದ್ದರೆ ಮರ ಹೀಗೆ ದೊಡ್ಡವ್ರು ಹೇಳಿ ಹೇಳ್ಯಾರ ಹಸಿರಿದ್ದರೆ ಉಸಿರು ಅಂತ ನೀರಿಂದಲೇ ನಮ್ಮ ಉಸಿರು ಯಾವುದೇ ಮಂದ್ಯ ಸಸ್ಯಗಾತು ಪ್ರಾಣಿಗಾಯಿತು ಪಕ್ಷಿಗಾಯಿತು ಯಾವ್ಥರ ಅಂದ್ರೆ ಒಂದು ಯಾವುದೇ ಒಂದು ಹಣ್ಣು ತಂದಿರ್ತಿರಪ್ಪ ಅಂದ್ರೆ ನಾವು ಮೊದುಲು ಎಲ್ಲರು ಹಿರಿಯರು ಹೇಳ್ತಾರ ತೊಳ್ದು ತಿನ್ರೋ ತೊಳ್ದು ತಿನ್ರೋ ಡಾಕ್ಟರ್ ಹೇಳ್ತಾರ ಕೈ ತಕ್ಕೊಂಡ್ ತಿನ್ರೋ ಕೈ ತಕ್ಕೊಂಡ್ ತಿನ್ರೆ ಅಂತ ನೀರಿಲ್ಲ ಅಂದರೆ ಎಲ್ಲಿ ಕೈ ತೊಳ್ತೀರ ನೀವು ತೊಳ್ಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ನೀರಿದ್ರನ ನಮ್ಗೆ ಕೈ ತೊಳಿಬೋದು ನೀರಿಲ್ಲಪ್ಪ ಅಂದ್ರೆ ಹೆಂಗೆ ತೊಳಿಬೇಕು ಅದಕ್ಕೆ ನೀರು ನೀರು ಐತಪ್ಪ ಅಂದ್ರೆ ಅತಿ ಅತಿ ಹೆಚ್ಚು ವಾಸವಾದ ಅತಿ ಮಿತವಾಗಿ ನಿಮ್ಗೆ ಆಗಿ ಯಾರು ಅಂದರೆ ನೀವು ಯಾವ್ಥರ ಅಂದ್ರೆ ನಾವು ಯಾವುದೋ ನೀರಿಗಾಗಿ ಸಮಸ್ಯೆ ಇದೆ ಅಂತ ಹೇಳಿದ್ರ ನೀರು ಅತಿ ಮಿತವಾಗೆ ಬಳಸ್ಬೇಕು ಯಾಕಂದ್ರೆ ನೀರಿಂದಲೇ ನಮ್ಮ ಜೀವನ ನಮ್ಗೆ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ನೀರು ಐತಪ್ಪಾ ಅಂತ ಬಳ್ಸೊಂಗೆ ಕುಂತ್ರ ಮುಂದೆ ನಮ್ಮ ಜೀವನ ಹೆಂಗೆ ನಡಿತೈತಿ ಅದಕ್ಕೆ ಹೇಳ್ತಾರೆ ನೀರು ಅತಿ ಮಿತಿ ಬಳಸ್ರಿ ಅಂತ ಯಾಕಂದ್ರೆ ಮುಂದಿನ ಪೀಳಿಗೆ ಯಾವ್ದು ಈಗ ನೀರಿಗಾಗೆ ನಾವು ಎಷ್ಟು ಕಾಯ್ತ್ರಿ ಗೊತ್ತಾ ನೀರಿಗಾಗಿ ನಾವು ನೀರು ನೀರು ತಗೊಬೇಕಪ್ಪಂದ್ರೆ ಬಿಸ್ಲೇರಂತ ಬಾಟಲ್ ಅಂತ ಹತ್ತು ರೂಪಾಯಿ ಕೊಡಬೇಕಂತ ಇಪ್ಪತ್ತು ರೂಪಾಯಿ ಒಟ್ಟು ನೀರು ನೀರನ್ನು ಕು ನೀರನನ್ನು ಕು ರೊಕ್ಕ ಕೊಟ್ಟು ಮಾರಾಕ್ಕ ಮಾರಾಕಟ್ ಮಾರುಕಟ್ಟೆಯಲ್ಲಿ ಇಡ್ತಾ ಇದ್ದಾರೆ ಯಾವ್ಥರ ಅಂದ್ರೆ ಈಗ ಯಾವುದೇ ಒಂದು ನೀರಿನ ಪೌಚ್ ಉಗ್ದಪ್ಪಾ ನೀರಿನ ಪಾಕೆಟ್ ಸಲಗು ಮೂರು ರೂಪಾಯಿ ಕೊಟ್ಟು ಪಾಕೆಟ್ ತಗೊಬೇಕಾ ನಾವು ಹೆಂಗಂದ್ರ ರೊಕ್ಕಯಾಗೆ ರೊಕ್ಕಗೆ ಸತಾಕ್ಕ ನೀರಿಗಾಗಿಕ್ಕೆ ಪರದಾಟ ನಮ್ದು ಅದು ಎಷ್ಟು ದಿನದ ಇಟ್ಟಿರ್ತಾರೋ ಯಾರಿಗೆ ಗೊತ್ತು ನೀರಿನ ಸಮೇತ ಬಾಟಲ್ಗು ಅಪ್ಪ ಬಾಟಲ್ ಬಿಸ್ಲೇರಂತ ಅದಕ್ಕು ಸಪೇತ ನಾವು ಇಪ್ಪತ್ತು ರೂಪಾಯಿ ಇಲ್ಲ ಮೂವತ್ತು ರೂಪಾಯಿ ತೊಟ್ಟು ತಗೊಬೇಕಂತೆ ಬಾಟಲ್ ಅದು ನೀರಿಗೇನ ಅದಕ್ಕೆ ನೀರು ಹೇಳ್ತರಲ್ಲ ಎಷ್ಟು ಬೇಕು ಅಷ್ಟು ಬಳಸ್ಬೇಕು ಯಾಕಂದ್ರೆ ನೀರಿಲ್ಲದ ನಮ್ಮ ಜೀವನನೇ ಇಲ್ಲ ನೀರೈತಿ ಅಂತಂತ ಸ್ ಖಾಲಿ ಪುಸೆಟೆ ನಿಂತು ಕಾಲ್ ತೊಳ್ಕೊಬಾರದು ಯಾಕಂದ್ರೆ ನಮ್ಗೆ ನೀರಿಲ್ಲದ ನಮ್ಮ ಜೀವನನೇ ಇಲ್ಲ ನೀರು ಎಷ್ಟು ಬೇಕೋ ಅಷ್ಟು ಬಳಸ್ಬೇಕು ನೀರು ನಮ್ಮ ಜೀವನ ಆಗಿದೆ ಹಾಗೆ ಯಾವ್ಥರ ಅಂದ್ರೆ ಈಗ ಮೀನಿಗಾಗಿ ನೀರು ಈ ಸಮುದ್ರ ಆತು ಸಾಗರ ಆಯಿತು ಎಷ್ಟು ಜನ ನೀರು ತು ಬರೀ ಖಾಲಿ ಖಾಲಿ ಬಟ್ಟೆ ಅವರು ವಸ್ತು ಪ್ಲಾಸ್ಟಿಕ್ ಆಯಿತು ಎಲ್ಲ ಎಸ್ಸಿದ್ ನೀರ್ ಹೊಲಸು ಮಾಡ್ಯಾರ ಅವ್ರ್ಗೆ ಗೊತ್ತೇ ಇಲ್ಲ ನೀರು ಬಗ್ಗೆ ಹೆಂಗಿರ್ಬೇಕಂತ ಗೊತ್ತಿದೆ ನೀರಿಂದು ಬಗ್ಗೆ ಅವ್ರ್ಗೇನಾದ್ರು ಅಭಿಮಾನ ಇದ್ರೆ ವಲ್ಸ್ಯಾಟ್ ಆತು ವಲಸ್ಸಾತ್ ಮಾಡ್ತಾಯಿಲ್ಲ ಯಾಕಂದ್ರೆ ಅವ್ರ್ಗೇನು ಗೊತ್ತಾ ನೀರು ಬಗ್ಗೆ ಅವ್ರ್ಗೇನು ಗೊತ್ತು ನೀರೆ ಇಂಗೇಯ ಐತೆ ಅಂತ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ಬೇಕು ಅವರಿಗೆ ನೀರು ಅವ್ರ್ಗೆಹೆಂಗೆ ನೀರಿಂದು ಏನು ಆಬ ಇದೆ ಏನಿಲ್ಲ ಅಂತೆ ಅವ್ರ್ಗೇನು ಗೊತ್ತಾ ಏನು ಗೊತ್ತಿಲ್ಲ ಸುಮ್ನೆ ಬರ್ತಾರೆ ಹಾಡು ಹಾಡ್ತಾರೆ ಹೊಕ್ಕಾರೆ ಆದ್ರೆ ನೀರಿಂದು ಎಲ್ಲಿ ಹೋಗುತ್ತ ಪ್ಲ್ಯಾಸ್ಟಿಕಲ್ಲಿ ಹಾಕಿದ್ರಂದ್ರ ಕೀಟಿರ್ತವು ಅಲ್ಲ ಮೀನು ಅವಾ ಅದ್ದ ಕಲುಶಿತವಾದ ನೀರು ಜೀವಿಸಿ ಅವು ಸತ್ತಲ್ಲೆ ನೀರು ಆಕಾವು ಯಾರರೋ ಅಲ್ಲೋಕ್ಕಾರ ಜಳಕ ಮಾಡ್ತಾರೆ ವಲ್ಸೆ ಅಲ್ಲೇ ಬಟ್ಟೆ ತೂರ್ಯಾಡ್ತಾರೆ ಆದ್ರೆ ಅವ್ರ್ಗೇನು ಗೊತ್ತು ಇದಾ ನೀರು ಬ್ಯಾರೆ ಕಡೆ ಸರ್ವರು ಹೋಗಿ ವಾಟರ್ ಇದ್ದದ್ಗಳಲ್ಲಿ ಬರ್ತಿದಂಥ ಅವ್ರ್ಗೇನು ಗೊತ್ತು ಗೊತ್ತಿಲ್ಲ